ಹಲೋ ನಮಸ್ಕಾರ ಮೇಡಮ್ ಹಾಂ ಹೌದು ಹಾಂ ಹಾಂ ಹಾಂ ಸರೀ ನಾನು ಸ್ಪೆಷಲ್ ಆಗಿ ಅಂದರೆ ರೊಟ್ಟಿಗಳನ್ನೆಲ್ಲ ತುಂಬಾ ಸ್ಪೆಷಲ್ ಆಗಿ ಮಾಡ್ತೀನಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಥವಾ ರಾಗಿ ಮುದ್ದೆ ಆಗಿರ್ಬೋದು ಆ ಥರದ್ದು ಎಲ್ಲಾ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೇನೆ ಹಾಂ ಹಾಂ ಹಾಂ ಹೇಳ್ಬೌದು ಹೇಳ್ಬೌದು ಹೌದು ಮೊದಲಿಗೆ ನೀವು ನೀರು ಕುದಿಸಿ ಅದಕ್ಕೆ ರಾಗಿ ಹಿಟ್ಟು ಹಾಕೊಳ್ಳಬೇಕು ಆ ಹಿಟ್ಟನ್ನು ಹಿಟ್ಟು ನೀರು ಕುದಿದ ಮೇಲೆ ಇದು ಹಿಟ್ಟು ಹಾಕ್ಕೊಳ್ತೀರಲ್ವಾ ಆಗ ನೀವು ಗ್ಯಾಸ್ ಸ್ಟೌನ ಆಫ್ ಮಾಡಿ ಇಡಬೇಕು ಇಲ್ಲದ್ದರೆ ಅದು ತಳ ಹಿಡಿತದಲ್ವಾ ನೀವು ಗ್ಯಾಸ್ ಸ್ಟೌ ಆಫ್ ಮಾಡಿನೇ ಅದನ್ನು ಸರಿಯಾಗಿ ಹಿಟ್ಟಿಗೆ ಹದ ಹದ ಮಾಡಬೇಕು ಆ ಹಿಟ್ಟು ಹೌದು ಹಿಟ್ಟು ಒಂದು ಗಟ್ಟಿ ಹದಕ್ಕೆ ಬಂದಮೇಲೆ ಅದಕ್ಕೊಂದು ಈರುಳ್ಳಿ ಅಥವ ಇದದು ಈರುಳ್ಳಿ ಕಾಯಿಮೆಣ್ಸು ನಿಮಗೆ ಏನು ಬೇಕು ಅದನ್ನು ಹಾಕ್ಕೊಳ್ಬೌದು ಈರುಳ್ಳಿ ಕಾಯಿಮೆಣ್ಸು ಕರಿ ಬೇವು ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಹಾಂ ಕಾಯಿ ತುರಿ ಕೂಡ ಹಾಕ್ಬೌದು ಯಾವ್ದು ಬೇಕು ನಿಮಗೆ ನಿಮ್ಮ ಟೇಸ್ಟ್ ಮೇಲೆ ನೀವು ಹಾಕ್ಕೊಳ್ಬೌದು ಹಿಟ್ಟು ಅಂದರೆ ಗಟ್ಟಿಯಾಗಿ ಇರಬೇಕು ಅತ ನೀರು ಆಗಿರಬಾರ್ದು ಅದನ್ನೇ ರೊಟ್ಟಿ ತಟ್ಟಿದರೆ ಆಯಿತು ಅಷ್ಟೇ